ನಮ್ಮ ಮಂಡ್ಯ ಜಿಲ್ಲೆ ಅಂದರೆ ನಮಗೆ ಹೇಳ್ಕೊಳೊಕ್ಕೆ ತುಂಬ ಹೆಮ್ಮೆ ಕಣ್ರಿ ಯಾಕೆ ಅಂತ ಅಂದರೆ ಒಂಥರ ನಾವಿಲ್ಲೆ ಹುಟ್ಟು ನಾವಿಲ್ಲೇ ಬೆಳೆದು ಪ್ರತಿ ಒಂದು ನಾವು ನೋಡ್ತಯಿದೀವಿ ಏನೇನು ನಡಿತಾಯಿದೆ ಅಂದರೆ ಕನ್ನಡಿಗರ ನಮಗೆ ಅಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾಯಿದೆ ಯಾವ್ಯಾವ ಥರ ಇರುತ್ತೆ ಇರೊದನ್ನು ನಮಗೆ ತೋರ್ಸ್ತಾರೆ ಅದೆಲ್ಲ ನೋಡ್ತಾಯಿದಿವಿ ಕಣ್ರಿ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನೇ ಒಂದು ಜನಪ್ರಿಯ ಸ್ಥಳೀಯ ಕ್ರೀಡೆ ಅಥವಾ ಮನರಂಜನಾ ಚಟುವಟಿಕೆಗಳು ಆಗ್ಬೋದು ಮತ್ತು ಜನರ ಹತ್ತಿರದಿಂದ ಅವರಿಂದ ಈ ಒಂದು ಎಕ್ಸಾಂಪಲ್ ನಾವು ಒಂದು ಊರು ತಗೊಳ್ಳೋಣ ಊರಲ್ಲಿ ಏನಾಗುತ್ತೆ ಒಂದು ಊರಲ್ಲಿ ಗಣಪತಿ ಹಬ್ಬನೇ ಮಾಡಿದ್ರು ಅಂದ್ಕೊಳ್ಳಿ ಆಗ ಅಲ್ಲಿ ಆಗ ಅಲ್ಲಿ ಏನ್ಮಾಡ್ತಾರೆ ಒಂದು ಹಬ್ಬವನ್ನ ಮಾಡಬೇಕಾದ್ರೆ ಹಬ್ಬವನ್ನ ಮಾಡಬೇಕಾದ್ರೆ ನಾವು ಒಂದು ಕ್ರೀಡೆಯನ್ನು ಆಯೋಜಿಸ್ತೀವಿ ಕ್ರೀಡೆಯನ್ನು ಆಯೋಜಿಸಿದಾಗ ಅಲ್ಲಿ ಏನ್ಮಾಡ್ತೀವಿ ಕ್ರೀಡೆಯನ್ನು ಆಯೋಜಿಸಿದಾಗ ಅಲ್ಲಿ ಜ ಊರಿನ ಜನರೆಲ್ಲ ಏನ್ಮಾಡ್ತಾರೆ ಅಂತಂದರೆ ಹಬ್ಬಗಳನ್ನು ಮಾಡೋದಕ್ಕೆ ತುಂಬ ಮುಂದಾಗ್ತಾರೆ ಮತ್ತು ಕ್ರೀಡೆಗು ಅಷ್ಟೆ ಅವ್ರೇನು ಮಾಡ್ತಾರೆ ಅಂತ ಅಂದರೆ ಇಷ್ಟ ಪಟ್ಟು ಮಾಡುವಂತಹದ್ದು ಅವ್ರು ಯಾವ ಹಬ್ಬಗಳ್ ಆಗಿರ್ಬೌದು ಊರಲ್ಲಿ ಮಾಡುವಂತಹ ಆಟಗಳಾಗಿರ್ಬೌದು ಎಲ್ಲರು ಸೇರಿ ದುಡ್ಡು ಹಾಕುವಂತದ್ದು ಆಗಿರ್ಬೌದು ಅಮೌಂಟನ್ನು ಹಾಕಿ ಒಳ್ಳೆ ಊರಿನಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಸೋದ್ರಲ್ಲಿ ತುಂಬ ಯಶಸ್ವಿ ಆಗ್ತಾರೆ ಆ ರೀತಿ ಅವ್ರು ಇಷ್ಟ ಪಟ್ಟು ಆಡಿ ಕ್ರೀಡೆಗಳನ್ನ ಅದರಲ್ಲಿ ಕ್ರೀಡಾಭಿರುಚಿಗಳು ಕ್ರೀಡಾಭಿರುಚಿ ಯಾರಿಗೆ ಹೆಚ್ಚಾಗಿದೆ ಅನ್ನೋದನ್ನ ನಾವೇನು ಮಾಡ್ಬೋದು ತಿಳ್ಕೋಬೋದು ಅದರಿಂದ ಬೇರೆ ಈಗ ಶಾಲೆಗಳಲ್ಲಿ ಆದರೆ ಅದೇ ತರವಾದ ಶಾಲೆಗಳಲ್ಲಿ ಆಡ್ಬೋದು ಶಾಲೆಗಳಲ್ಲು ಅಷ್ಟೆ ಕೆಲವೊಂದು ಶಾಲೆಗಳನ್ನ ನಾನು ನೋಡಿದ ಪ್ರಕಾರ ಕಿವಿ ಕೇಳಿಸಲ್ಲ ಬಾ ಮಾತಾಡೋದಿಕ್ಕೆ ಬರೋಲ್ಲ ಅಂಥ ಮಕ್ಕಳು ಶಾಲೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಏನಾಗ್ತಾರೆ ಆಟ ಆಡೋದಕ್ಕೆ ತುಂಬ ಮುಂದೆ ಇರ್ತಾರೆ ಅವ್ರಿಗೆ ಮಾತು ಬರೋಲ್ಲ ಅಷ್ಟೆ ಕಿವಿ ಕೇಳಿಸಲ್ಲ ಅಷ್ಟೆ ಬಟ್ ಇನ್ನೆಲ್ಲ ಅಭಿರುಚಿಗಳು ಅವರಲ್ಲಿರುತ್ತೆ ನ ನಾರ್ಮಲಾಗಿರುವಂಥಾ ಮಕ್ಕಳುಗಳಿಗಿಂತ ತುಂಬ ಆ ಥರ ಮೂಕ ಮತ್ತು ಕಿವುಡ ಮಕ್ಳುಗಳಲ್ಲಿ ತುಂಬ ಅಭಿರುಚಿ ಚೆನ್ನಾಗಿರುತ್ತೆ ಆಯಿತಾ ಆ ಥರ ಅಂತರ ಅಂಗವಿಕಲರ ದಿನಾಚರಣೆ ಅಂತ ಮಾಡ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದರೆ ಅವರು ಎಲ್ಲೆ ಹೋದ್ರು ಆ ಒಂದು ವಿಚಾರವು ಆ ನ್ಯೂಸ್ ಪೇಪರಲ್ಲೆ ಆ ಥರ ಅಷ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಕಣ್ರಿ ಯಾಕೆ ಅಂತ ಅಂದರೆ ಅಲ್ಲಿ ಮಾಡಿದಾಗ ಆ ಮಕ್ಳಿಗೆ ನಾವು ಕೂಡ ಎಲ್ಲರಂತೆ ಅನ್ನೋ ಒಂದು ಮನೋಭಾವನ ಬೆಳ್ಸ್ತಾರೆ ನಮ್ಮ ಕೈಲು ಎಲ್ಲ ಸಾಧ್ಯ ಅನ್ನೋ ಒಂದು ಅಭಿರುಚಿಯನ್ನು ಕೂಡ ಬೆಳ್ಸ್ತಾರೆ ಯಾಕೆ ಅಂತಂದರೆ ಅವರಲ್ಲಿ ಮ ಆ ಗಿಲ್ಟ್ ಇರುತ್ತೆ ನನ್ನ ಕೈಲಿ ಏನು ಆಗೋಲ್ಲ ನನಗೆ ಮಾತು ಬರೋಲ್ಲ ನನಗೆ ಏನು ಆಗೋಲ್ಲ ಅಂದಾಗ ಈ ಒಂದು ಜನ ಸಮುದಾಯ ಈ ರೀತಿ ಎಲ್ಲಾ ಮಾಡೋದ್ರಿಂದ ಎಲ್ಲರಲ್ಲು ಕೂಡ ನಾವೆಲ್ಲರು ಒಂದೇ ಅನ್ನೋ ಭಾವ್ನೆ ಅರಿವು ಮೂಡ್ತಾ ಹೋಗುತ್ತೆ ಅದು ತುಂಬ ಸಮಾಜದಲ್ಲಿ ಒಳ್ಳೆಯ ಇದು ಅನ್ನೋದ್ನ ನಾವು ಹೇಳ್ಬೋದು ಆಯಿತಾ ಮತ್ತು ಏನೇ ಒಂದು ಮನರಂಜನೆ ಕಾರ್ಯಕ್ರಮಗಳಾದರು ಅಷ್ಟೆ ಅವ್ರನ್ನು ಕೂಡ ನಾವು ಸೇರ್ಸ್ಕೊಳೋದು ಸೇರ್ಸ್ಕೊಂಡು ಮಾಡೋದರಿಂದ ಯಾವುದೇ ಕಾರ್ಣುಕ್ಕು ಅವರು ನಮ್ಮ ಕೈಲಿ ಏನೂ ಆಗೋದಿಲ್ಲ ನಾವೇನು ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವರು ಅಂದ್ಕೊಳ್ಳಂಗೇ ಇರೋಲ್ಲ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದ್ನ ನಾವು ತಿಳಿಸ್ಬೋದು ನಿಮಗೆ ಜೊತೆಗೆ ಅದ್ರ ಜೊತೆಗೇನು ಬೇರೆ ಚಟುವಟಿಕೆಗಳು ಕ್ರೀಡಾ ಚಟುವಟಿಕೆ ಆಗಿರ್ಬೌದು ಸಮುದಾಯದಲ್ಲಿ ಇರುವಂಥ ಹಳೆ ಪರಂಪರೆಯ ಚಟುವಟಿಗೆಗಳಾಗಿರಬಹುದು ಎಲ್ಲ ಕೂಡ ಅಷ್ಟು ಚೆನ್ನಾಗಿ ಮಾಡಬೇಕು ಅಂತಂದರೆ ಸುಮ್ಮನೆ ಆಗೋಲ್ಲ ಅದು ಎಲ್ಲ ಸಮುದಾಯದಲ್ಲಿ ಕೊಡುವಂತಹ ಒತ್ತಾಸೆಯಿಂದಲೆ ಮಾಡ್ಲಿಕ್ಕೆ ಮಾಡೋದಕ್ಕೆ ಸಾಧ್ಯ ಆಗೋದು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಅದರಿಂದ ಏನಾಗುತ್ತೆ ಅಂತಂದರೆ ಸಮುದಾಯದಲ್ಲಿ ತುಂಬ ಒಳ್ಳೆಯ ಒಪೀನಿಯನ್ ಬೇಕು ಅಂತಂದರೆ ಇನ್ನೂ ಒಂದು ಇದು ಆ ಒಂದು ಆಟಗಳನ್ನ ಆಡಿಸ್ತ ಆಡಿಸ್ತ ಆಡಿಸ್ತ ಯಾವ ಮಕ್ಕಳಲ್ಲಿ ಒಂದು ಕ್ರೀಡೆಯನ್ನು ಆಡೋದಕ್ಕೆ ಸಾಧ್ಯತೆ ಇದೆಯೋ ಆ ಮಗೂನ ನಾವು ಎಲ್ಲಿಂದ ಎಲ್ಗೊ ತಗೊಂಡು ಹೋಗ್ಬೋದು ಕಣ್ರಿ ಯಾಕೆ ಅಂತಂದರೆ ಆ ಒಂದು ಇಲ್ಲ ಅಂತಂದರೆ ಸಾಧ್ಯವೇ ಆಗೋಲ್ಲ ಈಗ ಒಂದು ಪುಟ್ಬಾಲ್ ಕ್ಲಬ್ ಆಗ್ಬೋದು ಪುಟ್ಬಾಲ್ ಕ್ಲಬ್ ಯಾರಿಗೆ ಬರುತ್ತೆಂತ ಇವಾಗ ಇಪ್ಪತ್ತು ಜನ ಇರ್ತಾರೆ ಯಾರಿಗೆ ಬರುತ್ತೆಂತ ನಾವು ಹೇಗೆ ತಿಳ್ಕೊಳ್ಳೋದು ಆದರೆ ಅವ್ರಿಗೆ ತಿಳುಕೋಬೇಕು ಅಂದಾಗ ಏನಾಗೋದು ಒಂದು ಸಮುದಾಯವನ್ನು ಸೃಷ್ಟಿ ಆಗಬೇಕು ಸಮುದಾಯದಲ್ಲಿ ಸೃಷ್ಟಿ ಆದಾಗ ಆ ಸಮುದಾಯದಲ್ಲಿ ಚೆನ್ನಾಗಿ ಆಡೋದಕ್ಕೆ ಬಂದಾಗ ಅಲ್ಲಿ ಅಭಿರುಚಿ ಯಾರಿಗಿದೆ ಆ ಕಲೆ ಯಾರಿಗಿದೆ ಅನ್ನೋದು ನಾವು ತಿಳ್ಕೋಬೋದು ಹಾಗ್ ತಿಳ್ಕೋಬೇಕು ಅಂತ ಅಂದರೆ ಅಲ್ಲಿ ಆಡಿಸ್ಬೇಕು ಆಟ ಆಡಿಸಿದಾಗ ಅವರೆ ಆಡ್ತರೆ ಮಕ್ಳುಗಳಾಗಿರ್ಬೋದು ದೊಡ್ಡೋರ ಆಗಿರ್ಬೋದು ಆಡ್ತ ಆಡ್ತ ಯಾರಿಗೆ ಆ ಒಂದು ಕಲೆ ತುಂಬ ಚೆನ್ನಾಗಿದೆ ಅನ್ನೋದು ಗೊತ್ತಾಗುತ್ತೆ ಅದ್ರ ಜೊತೆಗೆ ಬೇರೆಯವರು ಕೂಡ ಕ ಕ್ರೀಡೆಗಳನ್ನು ಮಾಡೋದರಲ್ಲಿ ಮಾಡಬೇಕಾದ್ರೆ ಅವರು ತುಂಬ ನೆರವಾಗ್ತಾರೆ ಮಾಡಿ ನಾವು ಇಷ್ಟು ಕೊಡ್ತೀವಿ ಅವ್ರಿಗೆ ಒಳ್ಳೆ ಒಂದು ಪ್ರೈಸ್ ಕೊಡಿ ಒಂದು ಬಹುಮಾನ ಉತ್ತಮವಾದ ಒಂದು ಬಹುಮಾನಗಳನ್ನು ಕೊಡ್ತಾ ಹೋಗಿ ಅಂತ ಆದರಿಂದ ಇನ್ನೊಂದು ಏನೋ ಒಂದು ವಿಚಾರ ಈಗ ಒಂದು ಊರು ಊರಲ್ಲಿ ಗೋಮಾಳ ಅಂತ ಬಿಟ್ಬಿಡ್ತಿವ್ ಅದನ್ನೇ ಒಂದು ನಾವು ಉದ್ಯಾನವನವನ್ನಾಗಿ ಕೂಡ ಮಾಡ್ಬೋದು ಜಿಲ್ಲೆಯಲ್ಲೇ ಆಗಿರ್ಬೋದು ಜಿಲ್ಲೆಯಲ್ಲಿ ಯಾರು ಇದರ ಪ್ರಮುಖರು ಮುಖಸ್ಥರು ಎಂ ಎಲ್ ಎಗಳು ಎಂ ಪಿಗಳು ಎಲ್ಲರು ಸೇರಿ ಎಲ್ರು ಸರ್ಕಾರವೇ ದುಡ್ಡು ಹಾಕ್ಲಿ ಅಂತ ಕಾಯೋ ಅಂಥ ಅವಶ್ಯಕತೆ ಇವತ್ತೇನು ಇಲ್ಲ ಸರ್ಕಾರದ ಬದಲು ನಾವೆಲ್ಲರು ಕೂಡ ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡಿರೋ ಅಂಥ ಹಣವನ್ನು ಹಾಕಿದ್ರೆ ತುಂಬ ಸುಂದರವಾದ ಉದ್ಯಾನವನ ನಗರ ಉದ್ಯಾನವನ ನಗರದ ಮಧ್ಯದಲ್ಲಿ ನಾವೇನು ಮಾಡ್ಬೋದು ಕಾಣಬಹುದು ಆಗ ಏನಾಗುತ್ತೆ ಅಲ್ಲಿನ ಪರಿಸರ ವಾತಾವರಣಗಳು ತುಂಬ ಚೆನ್ನಾಗಿರುತ್ತೆ ಆ ಪರಿಸರ ವಾತಾವರಣದಲ್ಲಿ ಏನಾಗುತ್ತೆ ಈ ಒಂದು ವಯಸ್ಸಾದವರಾಗಿರಬಹುದು ಮಕ್ಕಳನ್ನ ಆಡಿಸೋದಕ್ಕಾಗಿರ್ಬಹುದು ಆ ಥರ ಆಟಿಕೆಗಳನ್ನು ಇಟ್ಟರೆ ಇನ್ನು ಚೆನ್ನಾಗಿರುತ್ತೆ ಆ ಥರ ಆಟಿಕೆಗಳನ್ನು ಇಟ್ಟು ಮಕ್ಕ ವಯಸ್ಸಾದವರಿಗೆ ವಾಕ್ ಮಾಡೋಕ್ಕಾಗಿರ್ಬೌದು ಆ ಉದ್ಯಾನವನಗಳು ಯೂಸ್ ಆಗುತ್ತೆರಿ ಅದಕ್ಕೋಸ್ಕರ ಈ ಒಂದು ಸಮುದಾಯ ಇಲ್ಲ ಸಮಾಜ ಆಗಿರಬಹುದು ಯಾವುದೆ ಕಾರ್ಣಕ್ಕು ಮಿಸ್ಗೈಡ್ ಮಾಡಿಕೊಳ್ದೆ ನಾವೇನು ಮಾಡಬೇಕು ಅದನ್ನು ಎಲ್ಲರು ಒಗ್ಗಟ್ಟಾಗಿ ಸೇರಿ ಅದನ್ನು ನಾವು ಸೃಷ್ಟಿಸಬೇಕು ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡ್ತಾ ಹೋಗ್ತಾ ಇದ್ದಂಗೆ ಅಲ್ಲಿನ ಜನರು ಕೂಡ ಆ ಒಳ್ಳೆಯ ಸ್ವಬಾವಗಳನ್ನ ಕಲಿತರೆ ಉತ್ತ ಸಮಾಜಕ್ಕೆ ಉತ್ತಮ ನಾಗರೀಕರಾಗಿ ಜೀವನ ಮಾಡೋದಿಕ್ಕೆ ಪ್ರಾರಂಭಿಸ್ತರೆ ಉದ್ಯಾನವನಗಳು ಇದ್ದಾಗ ಯಾರು ಕೂಡ ಅಯ್ಯೋ ಅದು ಚೆನ್ನಾಗಿಲ್ಲ ಅಂತ ಯಾರು ಬರದೆ ಇರೋಲ್ಲ ತುಂಬ ಚೆನ್ನಾಗಿದೆ ಅಂತಲೆ ಬರೋದು ಎಲ್ಲ ಆಗ ಏನಾಗುತ್ತೆ ಅಲ್ಲಿ ಒಂದು ಕ್ರೀಡೆಯ ಕ್ಲಬ್ ಆಗಿರಬಹುದು ಅಥವ ಸೊ ಉದ್ಯಾನವನ ಆಗಿರ್ಬೌದು ಅಥವ ಅಲ್ಲೊಂದು ಮನರಂಜನಾ ಚಟುವಟಿಕೆಗಳ ಮಾಡ್ಬೋದು ಅಥವ ಅಲ್ಲೇನಾದರು ಜಲಪಾತಗಳನ್ನ ನೀವು ಸೃಷ್ಟಿಸೋದಕ್ಕೆ ಸಾಧ್ಯ ಆದರೆ ಜಲಪಾತಗಳನ್ನೆ ಸೃಷ್ಟಿಸ್ಬೋದು ನಮ್ಮ ಸಮಾಜದಲ್ಲಿರುವ ನಾಗರೀಕರು ನಾಗರೀಕರ ಕೈಯಲ್ಲಿದೆ ಕಣ್ರಿ ಏನೇ ಒಂದನ್ನು ಸೃಷ್ಟಿ ಮಾಡಬೇಕು ಅಂತ ಅಂದರೆ ಸೃಷ್ಟಿಸಬೇಕು ಅಂದರೆ ಏನು ಸಾಧ್ಯಯಿಲ್ಲ ಅನ್ನೊಂಗೇ ಇಲ್ಲ ನಮ್ಮ ಮನಸ್ಸಿನ ಭಾವ್ನೆಗಳಿದಿಯಲ್ಲ ನಾವು ಅಂದ್ಕೊಂಡಾಗೆಲ್ಲ ಅಲ್ಲ ನಾವು ಅಂದ್ಕೊಂಣ್ತಿವಿ ನಮ್ಮ ಕೈಲಿ ಆಗೋಲ್ಲ ಅಂತ ಬಟ್ ನಮ್ಮ ಕೈಲಿ ಎಲ್ಲವೂ ಸಾಧ್ಯ ಮನುಷ್ಯನಿಗಿಂತ ಬುದ್ದಿವಂತ ಪ್ರಾಣಿ ಪ್ರಪಂಚದ ಮೇಲ್ ಬೇರೆ ಯಾವುದು ಇಲ್ಲ ಕಣ್ರಿ ಹಾಗಾಗಿ ಏನಾಗುತ್ತೆ ಉದ್ಯಾನವನಗಳಾಗಿರ್ಬೌದು ಪ್ರತಿ ಒಂದು ಕೂಡ ಎಲ್ಲ ಜಿಲ್ಲೆಯ ಸ ಮನೋಭಾವವನ್ನ ರೂಪಿಸೋದಿಕ್ಕೆ ತುಂಬ ನೆರವಾಗುತ್ತೆ ಅಥವ ಬೆಂಗ್ಳೂರಲ್ಲಿರೋವಂಥ ಒಂದು ಪುಟ್ಬಾಲ್ ಕ್ಲಬ್ ಇದೆಯಲ್ಲ ಅದಕ್ಕೆ ನಾನು ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಪುಟ್ಬಾಲ್ ಕ್ಲಬ್ ಪುಟ್ಬಾಲ್ ಕ್ಲಬ್ಗೆ ಜನ ಹೋಗಿ ಸೇರಿಕೊಂಡಾಗ ಏನಾಗುತ್ತೆ ಅಲ್ಲೇನು ಅಂತಲೆ ಗೊತ್ತಿರೋದಿಲ್ಲ ಆದರು ಹೋಗಿರ್ತರೆ ಹೋಗಿ ಸೇರ್ಕೊತಾರೆ ಆಮೇಲೆ ಕಲಿಯಲ್ಲವ ಆ ಥರ ಮ ಕಲಿಕೆ ಆದಾಗ ಎಲ್ಲರಿಗು ಸುದ ಒಳ್ಳೆಯ ಒಂದು ಸುಂದರವಾದ ಜೀವನವನ್ನ ರೂಪಿಸಿಕೊಬೋದು ಅದು ಬಿಟ್ಟುಬಿಟ್ಟು ನನ್ನ ಕೈಲಾಗೋಲ್ಲ ನಾವು ಮಾಡೋಕ್ಕಾಗಲ್ಲ ನಮ್ಮ ಒಳ್ಳೆಯ ಸಮಾಜ ಸೃಷ್ಟಿ ಮಾಡಕ್ಕೆ ಸಾಧ್ಯಯಿಲ್ಲ ನಾವು ಯಾವುದೆ ರೀತಿ ಮನರಂಜನಾ ಚಟುವಟಿಗೆಗಳನ್ನು ಮಾಡೊದಕ್ಕಾಗಲ್ಲ ಅಂತ ಕೂತರೆ ಯಾವುದು ಕೂಡ ಆಗಲ್ಲ ಹಾಗಾಗಿ ಏನ್ಮಾಡಬೇಕು ನಾವು ಯಾವುದನ್ನೆ ಆಗಲಿ ನಾವು ಮಾಡ್ತೀವಿ ನಾವು ಮಟ್ ಮಾಡೇ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಮುದಾಯವನ್ನು ನಿಲ್ ಸಮುದಾಯ ಭವನವನ್ನ ಮಾಡ್ತೀವಿ ಒಂದೊಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ನಾವು ಆ ಸಮಾಜದಲ್ಲಿ ಒಂದು ಒಳ್ಳೆಯ ಮನೋರಂಜನ ಚಟುವಟಿಕೆಗಳನ್ನು ರೂಪಿಸ್ತಿವಿ ಅಲ್ಲಿ ಒಂದು ಏನೇ ಒಂದು ಮನೋರಂಜನ ಚಟುವಟಿಕೆ ಆಗಲಿ ಕ್ರೀಡೆಗಾಗಿರ್ಬೋದು ಮನರಂಜನ ಚಟುವಟಿಕೆಗಾಗಿರ್ಬೋದು ಸಮುದಾಯದ ಒಂದು ಪರಂಪರೆ ಕಣ್ರಿ ಅದೆಲ್ಲದಕ್ಕು ನಾವು ನಾ ಅವ್ರಿಗೆ ಮಾ ಸಪೋರ್ಟ್ ಮಾಡ್ತೀವಿ ಅಂತ ಮಾತಾಡ್ಬೋದು ಹೇಳ್ಬೋದು ಅದೇ ಥಜಝ್ ನಾವ್ ನೆಡಕೊಳ್ಳೂಬಹುದು ಅದು ಯಾಕೆ ಎಲ್ರಿಗು ಅರ್ಥ ಆಗೋದಿಲ್ಲ ನಾವು ಮನರಂಜನ ಚಟುವಟಿಕೆಗಳನ್ನ ಮಾಡ್ತ ಮಾಡ್ತ ಮಾಡ್ತ ಎಲ್ಲರಲ್ಲು ಒಗ್ಗೂಡಿಕೆ ಉಳಿತಾಯದ ಸ ಇದು ಎಲ್ಲ ಬರುತ್ತೆ ಆಗ ಅವರು ಬೇರೆ ಯಾವುದೇ ಚಟವ ಚಟಗಳಿಗೆ ಹೋಗ್ದೆನೆ ನಮ್ಮ ಸಬ್ ಸಮಾಜದಲ್ಲಿ ಹಿಂದಿನಿಂದ ಬಂದಂಥಾ ಪರಂಪರೆಗಳನ್ನ ನಡ್ಸೋದಿಕ್ಕೆ ಮುಂದಾಗ್ತಾರೆ ಇದು ಎಕ್ಸಾಂಪಲ್ ನಮ್ಮ ಮಂಡ್ಯದಲ್ಲಿ ದಸರ ದಸರನ ನೋಡಿದ್ದೀರಲ್ಲ ಹೇಗೆ ನಡೆಯುತ್ತೆ ಅಂತ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ತಾಲೂಕು ಮೈಸೂರು ತಾಲೂಕಲ್ಲಿ ಹೇಗೆ ನಡೆಯುತ್ತೆ ದಸರಾ ಅಂತ ಅಂದರೆ ಇವತ್ತಿನವರ್ಗು ಇನ್ನೂ ಬೇರೆ ದೇಶದವ್ರು ಎಲ್ಲರು ಕೂಡ ಮೊದಲೇ ಹದಿನೈದು ದಿವಸ ಒಂದು ವಾರದ ಮುಂಚೆನೆ ಬಂದು ಸೆಟೆಲ್ ಆಗಿರ್ತಾರೆ ಅಲ್ಲಿ ಒಂದು ವಾರದ ಮುಂಚೆನೆ ಬಂದು ಉಳಕೊಂಡಿರ್ತರಲ್ಲ ಅವ್ರು ಬಂದು ಆ ದಸರವನ್ನ ನೋಡೊದಕ್ಕೋಸ್ಕರನೆ ಬರ್ತಾರೆ ನಾವಿಲ್ಲಿರೋರೆ ಕೆಲವೊಂದು ಸಲ ಹೋಗಲ್ಲ ಕಣ್ರಿ ಹಂಗೆ ಇಂದಿನ ಪರಂಪರೆಯ ಬಗ್ಗೆ ಹೇಳ್ತ ಹೋದರೆ ತುಂಬ ಇದೆ ಇಂದಿನ ಪರಂಪರೆಗಳಲ್ಲಿ ನಾವು ನಾವು ನೋಡಿರೋದು ಏನು ಅಂತ ಅಂದರೆ ಅವ್ರು ಮಾಡ್ಕೊಂಡು ಬಂದಿರೋ ಪ್ರತಿ ಒಂದು ದಸರಾ ಕಾರ್ಯಕ್ರಮ ಆಗಿರ್ಬೋದು ಪಟ್ಟಣದಲ್ಲಿ ಮಾಡ್ತಾರೆ ಗೊತ್ತ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಮಗೆ ನೋಡೊದಿಕ್ಕೆ ಎರಡು ಕಣ್ಣೇ ಸಾಲೋಲ್ಲ ಕಣ್ರಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ದಸರನ್ನ ಅದಕ್ಕಿಂತ್ಲು ಚೆನ್ನಾಗಿ ಮೈಸೂರಲ್ಲಿ ಮಾಡ್ತಾರೆ ಈಗಲು ಈ ಸಮಯದಲ್ಲು ಕೂಡ ನಡಿತಾಯಿದೆ ಎಕ್ಸಿಬಿಷನ್ಸ್ ಅಂತ ನಡೆಯುತ್ತೆ ಅಲ್ಲಂತು ಊರಿಂದ ಊರು ಎಲ್ಲೆಲ್ಲಿದಾರೊ ಎಲ್ಲರು ಕೂಡ ಬಂದು ಸೇರ್ತಾರೆ ಎಕ್ಸಿಬಿಷನ್ಸ್ಗೆ ಎಕ್ಸಿಬಿಷನ್ಸ್ ಬಂದು ಸೇರಿದಾಗ ಅಲ್ಲಿ ಎಲ್ಲ ನೋಡಬೇಕು ಎಲ್ಲರು ತುಂಬ ಏನು ಎಲ್ಲರು ಒಟ್ಟಿಗೆ ಇದ್ದ ಹಾಗೆ ಎಲ್ಲರು ಒಂದೇ ಸಮುದಾಯದವ್ರ ಥರ ಅವ್ರು ಅವ್ರ ಪಾಡ್ಗೆ ಅವರು ಅವ್ರ ಪಾಡ್ಗೆ ಅವರು ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಕೆಲವೊಂದು ಮನರಂಜನಾ ಕಾರ್ಯಕ್ರಮಗಳು ನಡೆಯುತ್ತೆ ಕೆಲವೊಂದು ವಸ್ತುಗಳನ್ನ ಕೊಂಡ್ಕೊತಾರೆ ಇನ್ನೊಬ್ರ ಜೀವನಕ್ಕೆ ಅದೊಂದು ದಾರಿ ಆಗಲ್ಲವ ಮುಖ್ಯವಾಗಿ ಹೇಳ್ಬೇಕು ಅಂದರೆ ಇಂದಿನ ಪರಂಪರೆಯನ್ನು ನಾವು ಮುಂದುವರಿಸ್ತ ಹೋಗ್ತಾಯಿದ್ರೆ ಏನಾಗುತ್ತೆ ಅದು ಇನ್ನೊಬ್ರ ಜೀವನಕ್ಕೆ ಒಂದು ದಾರಿ ಆಗುತ್ತೆ ಈಗ ಯಾರೇ ಆಗಿರ್ಬೋದು ಕಣ್ರಿ ಒಂದು ಎಕ್ಸಾಂಪಲ್ ಓಮು ಗೊಂಬೆ ಮಾರುವವನು ಅನ್ಕೊಳಿ ಗೊಂಬೆ ಮಾಡ್ತಾ ಇದ್ದಾನೆ ಅಂದರೆ ಅವ್ನು ಮಾಡ್ಕೊಂಡು ಸುಮ್ಮನೆ ಇಟ್ಕೊತಾನ ಇಲ್ಲ ಈಗ ಎಕ್ಸಿಬಿಷನ್ ನಡಿತಾಯಿದೆ ಅಥವ ದಸರ ಕಾರ್ಯಕ್ರಮ ಅಲ್ಲಿ ಬಂದು ಅವನು ತೋರ್ಸ್ತಾನೆ ಅದ್ನ ಅದು ಏನಾಗುತ್ತೆ ದುಡ್ಡಿಗೆ ಸೆ ದುಡ್ಡಿಗೆ ಹೋಗುತ್ತೆ ದುಡ್ಡಿಗೆ ತೊಗೊಂಡಾಗ ಅವನ ಜೀವನ ನಡೆಯಕ್ಕೆ ಅವ್ನ್ಗೊಂದು ದಾರಿ ಆಗಲ್ಲವ ಅವನು ಬೇರೆ ಕೆಟ್ಟ ಚಟಗಳಿಗೆ ಹೋಗ್ದೆ ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರೀಕನಾಗಿ ಬದುಕೊದಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲವ ಆ ಥರ ಅವನು ಆ ಥರ ಒಂದು ಸಹಾಯ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಸಹಾಯ ಆಗ್ತ ಆಗ್ತ ಆಗ್ತ ನಮ್ಮನ್ನು ನಮಗೆ ಗೊತ್ತಿರೋಲ್ಲ ನಾವು ನಾವು ಯಾವ ರೀತಿ ನಾವು ಇನ್ನೊಬ್ಬರಿಂದನೆ ಒಬ್ರ್ಗೆ ಸಂಸ್ಥೆಗೆ ನಾವು ಕೆಲಸ ಮಾಡಕ್ಕೆ ಬರ್ತಾಯಿದೀವಿ ಅಂದರೆ ನಮ್ಗೆ ಅಲ್ಲಿಂದ ನಮಗೆ ಹಣ ಕೊಟ್ಟಾಗ ನಾವು ಕೆಲಸ ಮಾಡಿದ್ದಕ್ಕೆ ನಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡಸ್ಕೊಂಡು ಹೋಗೋಕೆ ಒಂದು ಒಳ್ಳೆ ದಾರಿ ಆಗುತ್ತೆ ಅದನ್ನು ನಾವು ನೋಡಿದ್ದೀವಲ್ಲವ ಅದೇ ಥರ ಒಂದು ಉದ್ಯಾನವನಗಳು ಉದ್ಯಾನವನಗಳನ್ನು ಯಾರೋ ಸೃಷ್ಟಿಸಿದ್ದಾರೆ ಅಂತ ಹಾಳು ಮಾಡೋದಲ್ಲ ಅದನ್ನು ನಾವು ಕೂಡ ಜವಬ್ದಾರಿಯುತವಾಗಿ ನೋಡಿಕೊಂಡಾಗ ನಮ್ಮಂತೆ ಇನ್ನೊಬ್ಬರಿಗು ಕೂಡ ತುಂಬ ಎಲ್ಪ್ ಆಗುತ್ತೆ ಆಯಿತಾ ಅದಕ್ಕೋಸ್ಕರ ನಾವು ಯಾವುದೆ ಒಂದು ವಿಚಾರ ಆಗ್ಲಿ ಮಂಡ್ಯ ಜಿಲ್ಲೆ ಜನಪ್ರಿಯ ಕ್ರೀಡೆ ಅಥವ ಮನರಂಜನ ಚಟುವಟಿಕೆಗಳು ಯಾವುದಿದ್ದವೊ ಅದನ್ನೆಲ್ಲ ಕ್ರೀಡೆ ಆಗಿರ್ಬೋದು ಪರಂಪ ಜಲಪಾತಗಳಾಗಿರ್ಬೋದು ಉದ್ಯಾನವನಗಳಾಗಿರ್ಬೋದು ಬೆಂಗ್ಳೂರು ಪುಟ್ಬಾಲ್ ಕ್ಲಬ್ ಆಗಿರ್ಬೋದು ಪ್ರತೀ ಒಂದು ನಾವು ಏನ್ಮಾಡ್ತ ಹೋಗಬೇಕು ಏನುಮಾಡ್ತ ಹೋಗ್ಬೇಕು ಅಂದರೆ ಉಳಿಸ್ತಾ ಹೋಗ್ಬೇಕು ನಶಿಸಿ ಮಾ ನಶಿಸಿದರೆ ಬೇಕಾ ಬಿಟ್ಟಿ ಮಾಡಿದರೆ ಅಥವ ನಾವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡದೆ ಹೋದ್ರೆ ಏನಾಗುತ್ತೆ ಅಂತ ಅಂದರೆ ಅದು ನಮಗೆ ಯಾವುದು ಕೂಡ ಮುಂದಿನ ಪೀಳಿಗೆಗೆ ಉಪಯೋಗ ಆಗೋಲ್ಲ ಈಗ ದಸರ ನಡಿತಾಯಿದೆ ಅಲ್ಲವ ದಸ್ರವನ್ನು ಏನಾರು ನಾವು ಬಿಟ್ಟರೆ ಕೈ ಬಿಟ್ಟರೆ ಅದು ಮುಂದಿನ ಪೀಳಿಗೆಗೆ ಯಾವುದೆ ಕಾರ್ಣಕ್ಕು ನಮ್ಗೆ ಉಪಯೋಗ ಆಗೋಲ್ಲ ಅದುನ್ನೆ ನಾವು ತುಂಬ ಚೆನ್ನಾಗಿ ನಡಸ್ಕೊಂಡು ಹೋಗ್ತಾಯಿದ್ರೆ ಏನಾಗುತ್ತೆ ನಮಗೆ ಮುಂದಿನ ಪೀಳಿಗೆಗೆ ಉಪಯೋಗ ಆಗುತ್ತೆ ಅದಕೋಸ್ಕರನೆ ಕಣ್ರಿ ಹೇಳದು ಜನರಲ್ಲಿ ಯಾವುದೆ ರೀತಿ ಯಾವುದೆ ಜಿಲ್ಲೆ ಆಗಿರ್ಬೋದು ಮಂಡ್ಯ ಜಿಲ್ಲೆ ಅಂತನೆ ಅಲ್ಲ ಯಾವುದೆ ಜಿಲ್ಲೆ ಆಗಲಿ ಒಂದು ಸಮುದಾಯದ ಮಾ ಸಮುದಾಯ ಮನೋಭಾವವನ್ನು ರೂಪಿಸೋದಿಕ್ಕೆ ಯಾವ್ಯಾ ವ್ದುಗಳು ನೆರವಾಗತ್ತೊ ಅದುನ್ನೆಲ್ಲ ನಾವು ತುಂಬ ಚೆನ್ನಾಗಿ ಮಾಡಬೇಕು ಕ್ರೀಡೆ ಆಗಿರ್ಬೋದು ಮನರಂಜನೆ ಆಗಿರ್ಬೋದು ಚಟುವಟಿಕೆಗಳಾಗಿರ್ಬೋದು ಸಮುದಾಯ ಆಗಿರ್ಬೋದು ಪರಂಪರೆ ಆಗಿರ್ಬೋದು ನಾನು ಹೇಳ್ದೆ ಈಗ ಕ್ರೀಡೆ ಬಗ್ಗೆಯು ಹೇಳಿದಿನಿ ಮನರಂಜನಾ ಚಟುವಟಿಕೆಗಳ ಬಗ್ಗೆಯು ಹೇಳಿದೆ ನಮ್ಮ ಈ ಒಳ್ಳೆಯ ಸಮುದಾಯದ ಬಗ್ಗೆಯು ಹೇಳಿದೆ ಪರಂಪರೆ ಇನ್ನು ದಸರಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ದೆ ಅದೇ ಥರ ಜಲಪಾತಗಳು ಉದ್ಯಾನವನಗಳು ಮ್ ಬೆಂಗ್ಳೂರು ಪುಟ್ಬಾಲ್ ಪುಟ್ಬಾಲ್ ಕ್ಲಬ್ಗಳ ಬಗ್ಗೆನು ಹೇಳ್ತಾ ಬಂದೆ ಅದರಿಂದ ನಾನು ಹೇಳ್ತಾಯಿದಿನಿ ನನಗೆ ತಿಳಿದ ಮಟ್ಟಿಗೆ ಹೇಳ್ತಾಯಿದಿನಿ ಇವೆಲ್ಲವು ಕೂಡ ಒಂದು ಸಮಾಜದಲ್ಲಿ ನಮ್ಮ ಈ ಸಮುದಾಯದ ಒಂದು ಭಾಗಗಳು ನಮ್ಮನ್ನೆಲ್ಲರು ಕೂಡ ತುಂಬ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕವಾಗಿ ಆರ್ತಿಕವಾಗಿ ಎಲ್ಲ ರೀತಿಯಲ್ಲಿಯು ಕೂಡ ಒಂದು ಬೆಲೆ ತಂದು ಕೊಡುವಂತಹ ಒಂದು ದಾರಿಗಳು ಇದನ್ನ ನಾವು ಕೈ ಬಿಟ್ಟರೆ ಯಾವುದೆ ಕಾರ್ಣಕ್ಕು ಒಳ್ಳೆ ದಾರಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ನೋಡಿ ಹೇಳ್ತಾಯಿದಿನ್ ನಾನು ಯಾವುದೆ ಕಾರ್ಣಕ್ಕು ಇದು ಮಾಬೇಡಿ ಒಳ್ಳೆಯ ದಾರಿಯನ್ನು ನಡಿಬೇಕು ಅಂದಾಗ ನಮ್ಮ ಸಮಾಜ ತುಂಬ ಮುಖ್ಯ ನಾವು ಒಂದು ಈಗ ನಾವು ಏನಾದರು ಒಂದೇ ಒಂದು ಮನೆ ನಿರ್ಮಿಸ್ಕೊಂಡು ಸ್ತಾ ಜೀವನ ಮಾಡ್ತೀವಾ ಆ ರೀತಿ ಆಗೋಲ್ಲ ಅಲ್ಲವ ಹಂಗಾಗಿ ನಾವೇನು ಮಾಡ್ತೀವಿ ತುಂಬ ಜನಗಳರೋ ಮಧ್ಯನೇ ಬದುಕಬೇಕು ತಾನೆ ಯಾರು ಇಲ್ಲದೆ ಬದ್ಕೊಕೆ ಸಾಧ್ಯನೆಯಿಲ್ಲ ಹಂಗಾಗಿ ಸಾಧ್ಯಯಿಲ್ಲ ಅಂತ ಅಂದಾಗ ನಾವು ನೋಡಬೇಕಲ್ವ ಸ ಸರಿ ಆಯಿತು ನಾವು ಬದುಬೇಕು ಅಂದರೆ ಸ ಒಂದು ಇನ್ನೊಂದು ಪಕ್ಕ ಪಕ್ಕ ಪಕ್ಕ ಮನೆಗಳು ಅದು ಒಂದು ಸಮುದಾಯನೇ ಅಲ್ಲವೇನ್ರೀ ನಾವೇನು ಇದು ಮಾಡೋಕ್ಕಾಗುತ್ತ ಒಬ್ಬರೇ ಬದುಕಕ್ಕಾಗುತ್ತ ಯಾವುದೆ ಕಾರಣಕ್ಕು ಬದುಕಕ್ಕೆ ಸಾಧ್ಯಯಿಲ್ಲ ಬದ್ಕೋದಿಕ್ಕೆ ಆ ರೀತಿ ಸಾಧ್ಯಯಿಲ್ಲ ಅಂತ ಅಂದಾಗ ನಾವೇನು ಮಾಡಬೇಕು ಅಂತ ಅಂದರೆ ನಾವು ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂದರೆ ಒಂದು ಉತ್ತಮ ನಾಗರೀಕ ಅಂತ ಅನ್ನಿಸ್ಕೊಬೇಕು ಒಳ್ಳೆಯ ವ್ಯಕ್ತಿ ಆದರೆ ತಾನೆ ಎಲ್ಲರು ನೋಡಿಕೊಳೋದು ಮಾತಾಡಿಸೋದು ಯಾರಾದರು ಕೆಟ್ಟ ವ್ಯಕ್ತಿಗಳು ಅಂದರೆ ಮಾತಾಡಿಸ್ತಾರ ಯಾರು ಯಾರಿಗು ಮಾತಾಡಿಸಲ್ಲ ಕಣ್ರಿ ಯಾಕೆ ಮಾತಾಡಿಸಲ್ಲ ಅಂದರೆ ಅವ್ರು ಒಳ್ಳೆಯ ವ್ಯಕ್ತಿ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಅದಕ್ಕೆ ನಾವೊಂದು ಸಮಾಜದಲ್ಲಿ ಒಂದು ಒಳ್ಳೆಯ ನಿ ವ್ಯಕ್ತಿಯ ವ್ಯಕ್ತಿತ್ಯ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂದರೆ ನಾವು ಮಾಡಲೇಬೇಕು ಅದಕ್ಕೋಸ್ಕರ ಹೇಳ್ತಾಯಿದಿನಿ ಸಮಾಜದಲ್ಲಿ ತುಂಬ ವ್ಯಕ್ತಿತ್ವವನ್ನು ವ್ಯಕ್ತಿತ್ವ ರೂಪಿಸ್ಕೊಂಡು ಒಂದೊಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಬದುಕ್ತಾಯಿದೀವಿ ಅಂತ ನಾವು ತೋರಿಸ್ಬೇಕು ಅಂತಂದರೆ ನಾವು ಈಗೊಂದು ಸ್ ಜಿಲ್ಲೆಯಲ್ಲಿ ಜನಪ್ರಿಯ ಸ್ಥಳೀಯ ಕ್ರೀಡೆಗಳಾಗಲಿ ಮನರಂಜನೆ ಚಟುವಟಿಕೆಗಳಾಗಲಿ ಮತ್ತು ಚಟುವಟಿಕೆ ಜನರಲ್ಲಿ ಹತ್ತಿರ ತಂದು ಯಾವುದೆ ಒಂದು ಜಿಲ್ಲೆಯಲ್ಲಾಗಲಿ ಸಮುದಾಯ ಆಗಲಿ ಮನೋ ಮನೋಭಾವದ ರೂಪಿಸುವಲ್ಲಿ ನಾವು ತುಂಬ ನೆರವಾಗಬೇಕು ಮನೋರಂಜನ ಚಟುವಟಿಕೆ ಆಗ್ಬೋದು ಸಮುದಾಯ ಆಗ್ಬೋದು ಪರಂಪರೆ ಆಗ್ಬೋದು ಉದ್ಯಾನವನಗಳಾಗ್ಬೋದು ಕ್ಲಬ್ಗಳು ಆಗ್ಬೋದು ಕ್ರೀಡೆಗಳ ಕ್ಲಬ್ಗಳು ಆಗ್ಬೋದು ನಾವದನ್ನೆಲ್ಲವನ್ನು ಕೂಡ ಬಳಸಬೇಕು ಆ ರೀತಿ ಇದ್ದಾಗ ಎಲ್ಲವನ್ನು ನಾವು ಕೂಡ ತುಂಬ ಕಾನೂನು ರೀತಿಯಾಗಿ ಒಳ್ಳೆಯ ತನದಲ್ಲಿ ಕಾಪಾಡಬೇಕು ಆ ರೀತಿ ಇದ್ದಾಗ ನಾವು ಕೂಡ ಅವ್ರಿಗೆ ಹತ್ರವಾಗ್ತಿವಿ ಆಗ ಹತ್ರವಾದಾಗ ಆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ವ್ಯಕ್ತಿತ್ವ ರೂಪುಗೊಂಡಾಗ ಏನಾಗುತ್ತೆ ಅಲ್ಲಿಯ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಇರೋದನ್ನ ನಾವು ಕಾಣ್ತಾ ಹೋಗ್ತಿವಿ ಅದರಿಂದ ನಾವು ಯಾವುದೆ ರೀತಿ ತಪ್ಪುಗಳು ಕಾಣೋದಿಲ್ಲ ಅದರಿಂದ ನಾನು ಹೇಳ್ತಾಯಿದಿನಿ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇರೋದು ಬೇಕು ಅಂತಂದರೆ ಒಳ್ಳೆಯ ಮನೋಭಾವ ರೂಪಿಸ್ಕೊಬೇಕು ಅಂತ ಅಂದರೆ ಈ ಸಮಾಜದಲ್ಲಿ ಜಲಪಾತಗಳು ಇರೋದನ್ನ ನಾವು ಕಾಣಬೇಕು ಮೇಕೆದಾಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೇಕೆದಾಟಿದೆ ಗೊತ್ತ ನಿಮಗೆ ತುಂಬ ಚೆನ್ನಾಗಿದೆ ಕಣ್ರಿ ಮೇಕೆದಾಟು ಅಂದರೆ ಎಲ್ಲರು ಹೋಗ್ತಾರೆ ಮೇಕೆದಾಟು ನೋಡೋದಕ್ಕೆ ಆ ಥರ ಎಲ್ಲವನ್ನು ಉಳಿಸ್ಕೊಂತ ಹೋಗಬೇಕು ಎಲ್ಲಾ ನಶಿಸ್ತ ಹೋದ್ರೆ ಯಾವುದ್ ಕೂಡ ಉಳಿಯೋಲ್ಲ ಮುಂದೆ ನಮ್ಮ ಮಕ್ಕಳಿಗಾಗಿ ನಾವು ಒಂದು ಒಳ್ಳೆ ಜೀವನವನ್ನು ರೂಪಿಸಬೇಕು ಅಂದರೆ ಮೊಟ್ಟ ಮೊದಲೇ ನಾವು ಒಳ್ಳೆ ಸಮಾಜವನ್ನು ರೂಪಿಸಬೇಕು ಒಳ್ಳೆ ಸಮಾಜವನ್ನು ರೂಪಿಸ್ಬೇಕು ಅಂತಂದರೆ ನಾವು ನಾವು ಮೊದಲು ಎಲ್ಲ ಚಟುವಟಿಕೆಗಳನ್ನು ತೊಗೋಬೇಕು ಮತ್ತು ಜನ ಜಿಲ್ಲೆಯಲ್ಲಿ ಸಮುದಾಯ ಭವನವನ್ನ ರೂಪಿಸೋದು ರೂಪ್ಸಿದ್ರೆ ಅದರಲ್ಲಿ ಎಲ್ಲ ನಡೆಯುತ್ತೆ ಈಗ ಸ್ ಮಂಡ್ಯದಲ್ಲಿ ನಾವು ನೋಡಿರೋ ಪ್ರಕಾರ ಒಂದು ಒಳ್ಳೆಯ ಸಮುದಾಯ ಭವನ ಇದೆ ಅಲ್ಲಿ ನಡೆಯುತ್ತೆ ಯಾವುದೇ ಕಾರ್ಯಕ್ರಮಗಳಾದ್ರು ಕೂಡ ಏನಾಗುತ್ತೆ ನಡೆಯುತ್ತೆ ಒಂದು ಸ್ಪೋರ್ಟ್ಸುಂದು ಕಾರ್ಯಕ್ರಮ ಆಗಿರ್ಬೌದು ಇಲ್ಲ ಇದು ಅಂಗವಿಕಲರ ದಿನಾಚರಣೆ ಆಗಿರ್ಬೋದು ಏನಾದರು ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಇರೋವಂತಹ ಒಂದು ಸಮಸ್ಯೆಗಳಾಗಿರ್ಬೋದು ಏನೇ ಆಗಿರ್ಬೋದು ನಾವು ಜಿಲ್ಲಾಡಳಿತಕ್ಕೆ ಏನಾದರು ಒಂದು ಕೊಡೋದಾಗಿರ್ಬೋದು ಎಲ್ಲವು ಕೂಡ ಒಂದು ಸಮುದಾಯ ಭವನದಲ್ಲಿ ನಡೆಯುತ್ತೆ ಹಾಗಿದ್ದಾಗ ನಾವಲ್ಲಿ ಮನರಂಜನಾ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತೀವಿ ಹೌದಲ್ವ ಈಗ ಅಂಗವಿಕಲರ ದಿನಾಚರಣೆ ವಿದ್ ಇನ್ ಎಕ್ಸಾಂಪಲ್ ಅಂಗವಿಕಲರ ದಿನಾಚರಣೆನ ಮಾಡ್ದೋ ಅಂತ ಅಂದ್ಕೊಳಿ ಈಗ ಮಾಡಿದ ಮೇಲೆ ಅಂಗವಿಕಲ ಮಕ್ಕಳು ಕೈಲಿ ನಾವು ಅವ್ರಿಗೆ ನೃತ್ಯವನ್ನು ಮಾಡಿಸಲೆಬೇಕು ತಾನೇ ಮಾಡಿಸಲಿಲ್ಲ ಅಂತಂದರೆ ಅದೊಂದು ಅರ್ಥ ಇರುತ್ತಾ ಅವ್ರ್ಗೆ ಬಂದಂಗೆ ಮಾಡಲಿ ಕಣ್ರಿ ಅವರು ಕೂಡ ಒಂದು ಒಳ್ಳೆ ವ್ಯಕ್ತಿಗಳು ಅವ್ರ ಕೈಲಿ ಎಲ್ಲಾ ಸಾಧ್ಯ ಅನ್ನದನ್ನ ಅವ್ರಿಗೆ ನಾವೇನುಮಾಡ್ಬೇಕು ಅವ್ರಿಗೆ ತಿಳುವಳಿಕೆಯನ್ನು ಮೂಡಿಸೋದ್ರಲ್ಲಿ ನಾವು ಸಕ್ಸಸ್ ಆಗಬೇಕು ಅದಕ್ಕೋಸ್ಕರ ನಾವೇನು ಮಾಡಬೇಕು ಒಳ್ಳೆ ಸಮುದಾಯ ಭವನವನ್ನ ದಲ್ಲಿ ಒಳ್ಳೆಯ ಪರಂಪರೆ ಇರುವಂತಹದನ್ನ ಅವ್ರ ಕೈಲಿ ಮಾಡಿಸ್ತಾ ಹೋದ್ರೆ ಯಾವುದೆ ಕಾರ್ಣಕ್ಕು ತಪ್ಪಾಗೋದಿಲ್ಲ ಅದರಿಂದ ಹೇಳ್ತಯಿದಿನಿ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಸಮುದಾಯ ಭವನದಲ್ಲಿ ಎಲ್ಲವನ್ನು ಮಾಡ್ತಾ ಹೋಗ್ತೀವಿ ಮನರಂಜನ ಚಟುವಟಿಕೆಗಳನ್ನು ಸ ಸಮುದಾಯದ ವ್ಯಕ್ತಿತ್ವಗಳನ್ನ ಕೂರಿಸೋದ್ರಿಂದ ಮತ್ತು ಪರಂಪರೆಗಳನ್ನ ನೆಡ್ಸ್ಕೊಂಡು ಹೋಗೋದ್ರಿಂದ ಎಲ್ಲವು ತುಂಬ ಚೆನ್ನಾಗಿರುತ್ತೆ ಅದರಿಂದನೆ ನಾವು ಮಾಡೋದಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ಎಲ್ಲಿ ಸಾಧ್ಯ ಆಗುತ್ತೆ ನಾವು ಎಲ್ಲ ಎಲ್ಲಿ ಒಗ್ಗಟ್ಟಾಗಿ ಇರಕ್ಕೆ ಆಗುತ್ತೆ ಎಲ್ಲು ಒಗ್ಗಟ್ಟಾಗಿ ಇರಕ್ಕೆ ಆಗೋಲ್ಲ ನಾವೆಲ್ಲರು ಒಗ್ಗಟ್ಟಾಗಿ ಇರಲೇ ಬೇಕು ಅಂದರೆ ಇದು ಮಾಡಲೇ ಬೇಕು